ಹೆಲೋ ಕವಿತಾ ಹೆಂಗಿದೀಯಾ ಚೆನ್ನಾಗಿದೀಯಾ ನಾನು ಚೆನ್ನಾಗಿದ್ದಿನಮ್ಮ ನೀನು ಹೆಂಗಿದೀಯಾ ಸೀರೆ ಒಂದು ಆನ್ಲೈಲ್ಲಿ ಬುಕ್ ಮಾಡ್ದೆ ಸುಂ ತುಂಬ ಚೆನ್ನಾಗಿತ್ತು ಕಲರ್ ಬ್ಲೂ ಕಲರು ಇನ್ನು ಕಟ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ಒಂದ್ಸತಿ ನಾನು ಫಂಕ್ಷನ್ಗೆ ಕಟ್ಕೊಂಡೋಗೋಣ ಅಂದ್ಕೊಂಡಿದ್ದೆ ನಾಳೆ ಒಂದು ಫಂಕ್ಷನ್ ಐತೆ ಅದಕ್ಕೆ ನಾನು ಅದೇ ಕಟ್ಕೊಂಡೋಗೋದು ನೀನು ಬರ್ತಿಯೇನು ಹೋಗೋಣ ಆಮೇಲೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗೈತೆ ಸೀರೆಗಳು ನೀನು ಬುಕ್ ಮಾಡ್ತೀಯ ನಿನಗೂ ಮಾಡ್ಕೊಡ್ತೀನಿ ಆಮೇಲೆ ಸೀರೆ ಅಂತು ತುಂಬ ತುಂಬ ಚೆನ್ನಾಗೈತೆ ಆಮೇಲೆ ನನ್ನ ಮಗಳೂ ಕೇಳಿದ್ಳು ಈ ಥರ ಸೀರೆ ನನಗೂ ಒಂದು ಬುಕ್ ಮಾಡ್ಕೊಡಮ್ಮ ಅಂತ ಆಮೇಲೆ ನಮ್ಮ ಯಜಮಾನ್ರೂ ಹೇಳಿದ್ದು ಚೆನಾಗೈತೆ ಅಂದ್ಬಿಟ್ಟು ಅದು ತಿರುಗಾ ಇನ್ನೊಂದ್ಸತಿ ಬುಕ್ ಮಾಡಿದ್ರೆ ನಿನಗೂ ಸೇರಿ ಬುಕ್ ಮಾಡ್ತೀನಮ್ಮ ಆ ಸೀರೆ ಚೆನ್ನಾಗೈತೆ ಆಮೇಲೆ ನಾಳೆ ಫಂಕ್ಷನ್ಗೆ ಹೋಗೋಣ ನಾವು ಫಂಕ್ಷನ್ಗೆ ಹೋದ್ರೆ ಅದೇ ಸೀರೆ ಕಟ್ಕೊಂಡ್ಬರ್ತಿನಿ ನಾನು ನೀನು ನೋಡು ನೋಡ್ಬಿಟ್ಟು ನನಗೆ ಹೇಳು ಚೆನ್ನಾಗೈತ ಇಲ್ಲ ಅಂದ್ಬಿಟ್ಟು ಆಮೇಲೆ ಒಗ್ಗದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತೈತೆ ಆಮೇಲೇ